ನನ್ನದು ಇತ್ತೀಚಿನ ದಿನಗಳಲ್ಲಿ ತುಂಬ ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ ಅಂದರೆ ಒಂದು ಮೆಸೇಜ್ ಕಳಿಸಿ ಕಳಿಸಲಿಕ್ಕೆ ಒಂದು ವಾಟ್ಸ್ಆ್ಯಪ್ ಫೇಸ್ಬುಕ್ ಮೆಸೆಂಜರ್ ವಿ ಚಾಟ್ ಟೆಲಿಗ್ರಾಮು ಹಾಗೇ ನಮ್ಮದು ಮನೋರಂಜನೆ ಅಪ್ಲಿಕೇಶನ್ ಆಗಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೇಜಾನ್ ಪ್ರೈಮ್ ವೀಡಿಯೊ ಡಿಸ್ನಿ ಹಾಗೇ ಗೇಮಿಂಗ್ ಅಪ್ಲಿಕೇಶನ್ ಆಗಿರೋ ಕ್ಯಾಂಡಿ ಕ್ರಶ್ ಪಬ್ಜಿ ಹಾಗೇ ಒಂದೊಂದು ಅಪ್ಲಿಕೇಶನ್ ಇವೆ ಅಂದರೆ ಅದರಲ್ಲಿ ತುಂಬ ನಮ್ಮದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗ್ಲಿಕ್ಕೆ ಕೂಡ ಒಂದು ಫೋನ್ಪೇ ಗೂಗಲ್ ಪೇ ಹಾಗೇ ಹಾಗೇ ಕೆಲವು ಅಪ್ಲಿಕೇಶನು ಯೂಸ್ ಮಾಡ್ತಾರೆ ಹಾಗೇ ಅದರಲ್ಲಿ ತುಂಬ ಉಪಯೋಗ ಇವೆ ನಮ್ಮದು ಏನಾದ್ರೂ ಹಣಕಾಸಿನ ವಿಷಯದಲ್ಲಿ ಹಣವನ್ನು ಬೇರೆಯವರಿಗೆ ಕಳಿಸಲಿಕ್ಕೆ ಬ್ಯಾಂಕಿಗೆ ಹೋಗಬೇಕಂತಿಲ್ಲ ನಮ್ಮದು ಮೊಬೈಲ್ ಬ್ಯಾಂಕ್ ಎಲ್ಲ ಡೀಟೇಲ್ಸ್ ಇದ್ರೂ ಕೂಡ ಆ್ಯಪಿಗೆ ಹೋಗಿ ಬ್ಯಾಂಕಿಂಗ್ ಆ್ಯಪಿಗೆ ಹೋಗಿ ಅದನ್ನು ನಾವು ಯಾರಿಗೆ ಬೇಕು ಅವರ ಎಕೌಂಟ್ ಎಕೌಂಟ್ ನಂಬರ್ ಹಾಕಿದರೆ ಅಲ್ಲಿಗೆ ಹೋಗುತ್ತೆ ಹಾಗೇ ನಮ್ಮದು ಹೀಗೆ ನಮ್ಮದು ಈಗಿನ ಯುವಕರೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮು ಹಾಗೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂದರೆ ಅದೊಂದು ಟೈಮ್ ಪಾಸ್ ಏನಾದ್ರೂ ವಿಷಯ ಇದ್ದರೆ ಮನೋರಂಜನೆಗಾಗಿ ಅದನ್ನು ಉಪಯೋಗಿಸ್ತಾರೆ ಮತ್ತು ನಮ್ಮದು ಮನೆಯಲಿದ್ದರೆ ಅಂದರೆ ಟೈಮ್ ಹೋಗಲಿಕ್ಕೋಸ್ಕರ ಟೈಮ್ ಪಾಸಿಗೆ ಕೆಲವು ಅಮೇಜಾನ್ ಪ್ರೈಮ್ ವೀಡಿಯೊ ಹಾಗೇ ಯೂಟ್ಯೂಬ್ ಅದೆಲ್ಲ ನೋಡಿ ಉಪಯೋಗಿಸ್ತಾರೆ ಹಾಗೇ ಇದರಿಂದ ನಮ್ಮದು ಟೈಮ್ ಪಾಸ್ ಅಂದರೆ ಟೈಮು ಹೋದದ್ದೆ ಗೊತ್ತಾಗಲ್ಲ ಹಾಗೇ ಇದರಿಂದ ನಮ್ಗೆ ತುಂಬ ಉಪಯೋಗ ಏನೆಂದರೆ ಇದರಿಂದ ತುಂಬ ನಮಗೆ ಉಪಯೋಗ ಕೂಡ ಇದೆ ಅನಾನುಕೂಲ ಕೂಡ ಇದೆ ಉಪಯೋಗ ಏನೆಂದ್ರೆ ಅದೇ ಒಂದು ಬ್ಯಾಂಕಿಗೆ ಹೋ ಒಂದು ಬ್ಯಾಂಕಿಗೆ ಹೋಗಬೇಕಂತಿಲ್ಲ ನಮ್ಮದು ಆ್ಯಪ್ ಇದ್ದರೆ ಆ್ಯಪಿಂದಲೇ ಎಲ್ಲ ಹಣಕಾಸಿನ ಇದನ್ನು ಕಳಿಸ್ಬೋದು ಅವರಿಗೆ ಹಾಗೇ ಅನಾನು ತುಂಬ ಅದು ಅಂದರೆ ಈಗಿನ ಮಕ್ಕಳೆಲ್ಲ ಎಲ್ಲ ತುಂಬ ಯೂಸ್ ಮಾಡ್ತಿದ್ದಾರೆ ಇದರಿಂದ ಅಂದರೆ ಒಂದು ಮಿತಿಗಿಂತ ತುಂಬ ತುಂಬ ಯೂಸ್ ಮಾಡಿದರೆ ಅದನ್ನು ಮೊಬೈಲನ್ನು ಅವರಿಗೆ ಕಣ್ಣಿನ ದೋಷ ಹಾಗೇ ಒಂದೊಂದು ಬರುತ್ತಾ ಇರುತ್ವೆ